ಹಲ್ಲೊ ಮೇಡಮ್ ಮೇಡಮ್ ನಾನು ಖುಷ್ಬು ಮ್ಯಾಮ್ ಮಾತಾಡ್ತಿರೋದು ಮೇಡಮ್ ಇಲ್ಲಿ ಚಿಂತಾಮಣಿ ಡಿಗ್ರಿ ಕಾಲೇಜಿಂದ ಮಾತಾಡ್ತಿರೋದು ವುಮೆ ಮೇಡಮ್ ನಿಮ್ಮ ಕಾಲೇಜ್ ಹತ್ತಿರ ನೀರು ಸರ್ಯಾಗಿ ಬರ್ತಿಲ್ಲ ಬಿಸ್ಲರಿ ನೀರು ಶೊ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ ಹೌದು ಮ್ಯಾಮ್ ಈವಾಗಲೂ ಡಿಗ್ರಿ ಮಾಡ್ತಾಯಿದ್ದೀವಿ ಮ್ಯಾಮ್ ನಾವು ಹೌದು ಮ್ಯಾಮ್ ಮತ್ತೇನೋ ಹಾಗೇ ಆಗಿದೆ ಮಕ್ಕ ಇಲ್ಲಿ ಎಲ್ಲ ನನ್ನ ಜೊತೆಲಿರೋರು ಎಲ್ಲರಿಗೂ ತೊಂದರೆ ಆಗ್ತಿದೆ ಇಲ್ಲ ಮ್ಯಾಮ್ ಮತ್ತು

ಓಕೆ ಮ್ಯಾಮ್ ಆದಷ್ಟು ಬೇಗ ಮಾಡಿಕೊಡಿ ಮ್ಯಾಮ್ ಅದು ಮಕ್ಳಿಗೆಲ್ಲ ಸ್ಟುಡೆಂಟಿಗೆಲ್ಲ ಜ್ವರ ಬಂದ್ಬಿಟ್ಟು ತೊಂದರೆ ಪಡ್ತಾ ಇದ್ದಾರೆ ಹಾಗಾಗಿಲ್ ಹೇಳ್ಬಿಟ್ಟು ಬೇಗ ಮಾಡಿಕೊಡಿ ಮ್ಯಾಮ್

ಆಂ ಹೌದು ಮ್ಯಾಮ್ ಹೇಳಿದೆ ಮ್ಯಾಮ್ ಮೊದಲೆಲ್ಲ ಹೇಳಿದ್ವಿ ಮತ್ತೇನೋ ಥರ ಆ ಥರವೇ ಹಾಗಿದೆ ಈಗ ವಾತಾವರಣ ಸರಿ ಇಲ್ಲ ಆಂ ಸರಿ ಮ್ಯಾಮ್ ಮತ್ತೆ ಪದೆ ಪದೆ ಕೇಳ್ಕೊತಾ ಇದ್ದೇವೆ ಮ್ಯಾಮ್ ಅದನ್ನು ಬೇಗ ಅದಷ್ಟು ರೆಡಿ ಮಾಡಿಕೊಡಿ ಮ್ಯಾಮ್

ಓಕೆ ಮ್ಯಾಮ್ ಸರಿ ಮ್ಯಾಮ್ ಹ್ಞೂ ಸರಿ ಮ್ಯಾಮ್ ಧನ್ಯವಾದಗಳು ಮ್ಯಾಮ್